ಹಲೋ ಹಲೋ ಮೊಬೈಲ್ ಅಂಗಡಿ ಏನು ರೀ ಇದು ಮಾರುತಿ ಮೊಬೈಲ್ ಅಂಗ್ಡಿ ಏನು ರೀ ಪೋಣಾ ಬೇಕಾಗಿತ್ತು ಹೇಗೆ ಯಾವುವು ಚೊಲೋ ಕಂಪ್ನೀದು ಪೋನ ಸ್ಮಾರ್ಟ್ ಫೋನ್ ಬೇಕು ರೀ ಹಾಂ ರೀ ಹಾಂ ಸ್ಮಾರ್ಟ್ ಫೋನ್ ಬೇಕು ರೀ ನಮ್ಗೆ ಸ್ಯಾಮ್ಸಂಗ್ ರೀ

ಅಲ್ಲ ಚೊಲೋ ಕಂಪ್ನೀವು ಚೊಲೋ ಯಾವ ಇದಾವ್ ಅದರಾಗೆ ಸೆಮ್ಸಂಗು ಮತ್ತೆ ಏನು ಒಂದು ಹತ್ತು ಸಾವಿರ ರೂಪಾಯ್ದು ಹಿಂಗೆ ಸಿಗ್ಬೋದೇನ್ ರೀ ಹತ್ತು ಸ ಹೌದಾ ರೀ ರ್ಯಾಮ್ ಎಷ್ಟು ಇರುತ್ತೆ ರೀ ಮೆಮ್ರಿ ಎಷ್ಟು ಇರ್ತದೆ ಇವು ಎಷ್ಟು ಜಿ ಬಿ ಹಾಂ ರೀ ಎಂಟು ಸಾವಿರ ಐತ ರೀ ಹ್ಞೂ ಕ್ಯಾಮ್ರಾ ಅವೆಲ್ಲ ಹೌದಾ ರೀ ನೋಡಿ ನೋಡಿ ಅದ್ರಾಗೇನು ಮಾಡ್ತೀರಿ ಡಿಸ್ಕೌಂಟ್ ಮಾಡ್ತೀರೇನು ನೀವು ಹೆಂಗೆ ಹೇಳ್ತೀರಿ ಹೌದಾ ಹಾಂ ಹಾಂ ವ್ಯಾಪಾರ ಐತೇನು ರೀ ಹೌದಾ ಆಯ್ತು ಆಯ್ತು